ಹಲೋ ನಮಸ್ತೆ ಸರ್ ಹಾಂ ಮಂಜು ಅಂತ ಸರ್ ನಾನು ಸ್ವಲ್ಪ ಜ್ವರ ಇದ್ವು ಅದಕ್ಕೆ ನಿಮ್ಮಹತ್ರ ಹಾಸ್ಪೆಟ್ಲಿಗೆ ಬರೋಣ ಅನ್ಕೊಂಡಿದ್ದೆ ನಾಳೆ ಇರ್ತೀರ ಸರ್ ಹಾಂ ಸರ್ ಸ್ವಲ್ಪ ಜಾಸ್ತಿ ಇದೆ ನಿನ್ನೆ ಸ್ವಲ್ಪ ಮಳೆಯಲ್ಲಿ ನೆನೆದು ಬಿಟ್ವಿ ಅದಕ್ಕೆ ಮನೇಲಿ ಪ್ಯಾರಸಿಟ್ಮೋಲ್ ಟ್ಯಾಬ್ಲೆಟ್ ತಗೊಂಡಿದ್ದೆ ಅದಕ್ಕೆ ಕಮ್ಮಿ ಆಗಿಲ್ಲ ನಾಳೆ ಬರೋಣ ಅನ್ಕೊಂಡಿದ್ವಿ ಎಷ್ಟು ಗಂಟೆಗೆ ಬರ್ಬೇಕು ಸರ್ ಇಲ್ಲ ಸರ್ ನೀವು ಹೋದ್ಸಲಿ ಮಾಡಿದ್ರಿ ಬೇಕಂದರೆ ಮಾಡ್ಬೋದು ಏನು ಮಾಡೋದು ಎಲ್ಲಿದೆ ಸರ್ ಹಾಸ್ಪೆಟ್ಲ್ ಹಾಂ ಸರ್ ನಮಗೆ ಸ್ವಲ್ಪ ಸಿರಪ್ ಅಂದರೆ ಆಗಿಬರಲ್ಲ ಸ್ವಲ್ಪ್ ವಾಮೀಟ್ ಆಗುತ್ತೆ ಟ್ಯಾಬ್ಲೆಟೇ ಕೊಡಿ ಮತ್ತು ಸ್ವಲ್ಪ ಇಂಗಿಷನ್ ಮಾಡ್ತಿದ್ರೆ ಇಂಜೆಷನ್ ಮಾಡಿ ಕೆಮ್ಮು ಏನಿಲ್ಲ ಸರ್ ಸ್ವಲ್ಪ್ ಜ್ವರ ಜಾಸ್ತಿ ಇದೆ ತಲೆ ನೋವು ಸ್ವಲ್ಪ ಇದೆ ಸರ್ ಹಾಂ ಸರ್ ಇದೆ ಏನು ಮಾಡ್ಬೇಕು ಸರ್ ಅದಕ್ಕೆ ಹಾಂ ಸರ್ ನಾಳೆ ಎಷ್ಟು ಗಂಟೆಗೆ ಓಪನ್ ಇರುತ್ತೆ ಸರ್ ಏನಾದ್ರು ಬಂದು ಟೋಕನ್ ತಗೋಬೇಕಾ ಹಾಂ ಸರ್ ಟೋಕನ್ ತಗೋಬೇಕಾ ಎಲ್ಲಿದೆ ಸರ್ ಹಾಸ್ಪೆಟ್ಲು ಆಯಿತು ಸರ್ ಅಷ್ಟು ಅಂದರೆ ಎಷ್ಟು ಬೆಳಗ್ಗೆ ಎಂಟು ಗಂಟೆಗೆ ಓಪನ್ ಇರುತ್ತೆ ಏನು ಒಂಬತ್ತು ಗಂಟೆಗೆ ಡೈರೆಕ್ಟಾಗಿ ಬರಬೇಕ ಸರ್

ಆಯಿತು ಸರ್ ಬಂದು ಟೋಕನ್ ತೊಗೊಂಡಿರ್ತೀವಿ ಆದರೆ ಚೆಕ್ ಮಾಡ್ತೀರಂದ್ರೆ ಮಾಡಿ ಇಲ್ಲ ಹಳೆ ರಿಪೋರ್ಟ್ ತಗೊಂಬರ್ಬೇಕಂದ್ರೆ ತಗೊಂಬರ್ತೀವಿ ಆಯ್ತು ಸರ್ ಆಯಿತು ಸರ್ ಬರ್ತೀನಿ ನಾಳೆ